ಹಲೋ ನಿತ್ಯಶ್ರೀ ಡಾಕ್ಟರಾ ನಾನು ನಿಮ್ಮ ಆಸ್ಪತ್ರೆಗೆ ಬಂದಿದ್ದೆ ಎರಡು ದಿವಸ ಮುಂಚೆ ಜ್ವರ ಬಂದಿತ್ತು ಜ್ವರ ಕಡಿಮೆ ಆಗಿದೆ ಆದರೆ ಶೀತ ಮತ್ತು ಗಂಟಲು ನೋವು ಇನ್ನೂ ಕಡಿಮೆ ಆಗಿಲ್ಲ ಹಾಂ ತಗೊಂಡಿದ್ದೀನಿ ಆದರೂ ಕಡಿಮೆ ಆಗಿಲ್ಲ ಹಿಂದಿನ ವಾರ ಮೂರು ದಿವಸ ತಗೊಳ್ಳಿಕ್ಕೆ ಹೇಳಿದ್ದರು ಆ

ಸರಿ ಸರಿ ಸರಿ ಸರಿ

ಹಾಂ ಸರಿ ಡಾಕ್ಟರ್ ಅದರ ಜೊತೆ ಅದರ ಜೊತೆ ಏನಾದರೂ ಔಷಧಿ ತಗೊಬೇಕಾ ಅದೇ ಇರಲಾ ಹಾಂ ಹಾಂ ಹಾಂ ಸರಿ ಸರಿ ಹಾಂ ಸರಿ

ಹಾಂ ಸರಿ ಈ ಶನಿವಾರ ಇರಲ್ವ ನೀವು ಹಾಂ ಹಾಂ ಸರಿ ಈ ಶನಿವಾರ ನಾನು ಬರ್ತೀನಿ ಕಡಿಮೆ ಆಗಿಲ್ಲ ಅಂದರೆ ಹಾಂ ಸರಿ ಡಾಕ್ಟರ್ ಹಾಂ ಧನ್ಯವಾದ